ಹಲೋ ಹಾಂ ಎಲ್ಲಿದ್ದೆ ದೋಸ್ತ್ ನಾನು ಶಾಗನ್ ಗೈ ಇದ್ನಾಗ ಆರ್ಡರ್ ಮಾಡಿದೆ ಈಗ ನಾ ಬೇರೆ ಕಡೆ ಬಂದಿದ್ದೆ ಮಂಗಲ ಪೇಟೆ ಜರಾ ಕೆಲಸ ಇತ್ತು ನನಗೆ ಇಲ್ಲಿ ಅದಕ್ಕೆ ಬಂದಿದ್ದೆ ಇಲ್ಲಿ ನಿನಗೆ ಆಗ್ತದ ಇಲ್ಲಿ ಆರ್ಡರ್ ತರ್ಲಕ್ಕ ಮಳೆ ಎಲ್ಲ ಹೊಂಟೋದಲ್ಲ ಹೆಂಗೆ ಬರ್ತೀ ಮಂಗಲ ಪೇಟೆ ಈ ಕಡೆ ಇದ್ದಿದ್ದೆ ನಾ ಇದು ನೈಕಮನ ಅದ ನೋಡಿ ಅಲ್ಲಿಂದ ಸ್ಟ್ರೇಟ್ ಬರಬೇಕು ಆಮೇಲೆ ಕರ್ನಾಟಕ ಕಾಲೇಜ್ ಬರ್ತು ಅಲ್ಲಿಂದ ಸ್ಟ್ರೇಟ್ ಬರಬೇಕು ಕ್ಯಾಮ್ರಿಜ್ ಸ್ಕೂಲಿಂದ ಹಾಗೆ ಪೊಲೀಸ್ ಸ್ಟೇಷನ್ ಸಿಗ್ತದೆ ಅಲ್ಲಿಂದ ಸ್ಟ್ರೇಟ್ ಹೋಗಿ ಲೆಫ್ಟ್ ತಗೋಬೇಕು ಆಮೇಲೆ ಸ್ಟ್ರೇಟ್ ಹೋಗ್ಬೇಕು ಮಂಗಲ ಪೇಟೆ ಕ್ರಾಸ್ ಬರ್ತದೆ ಆಮೇಲೆ ಇನ್ನೂ ಸ್ಟ್ರೇಟ್ ಹೋಗ್ಬೇಕು ಗೆಸ್ಟ್ ಹೌಸ್ ಬರ್ತದೆ ಅಲ್ಲಿಂದ ಯು ಟರ್ನ್ ತೊಗೋಬೇಕು ಆಮೇಗೆ ಒಂದು ಸಂದಿ ಇದೆ ಅಲ್ಲಿಂದ ಬರಬೇಕು ಮಸಣದೆಡೆಗೆ ಏನೇನು ಇರ್ತವೋ ಏನೋ ಅದಕ್ಕೆ ಹಳ್ಳುಗೆ ನೋಡಿ ಬರಬೇಕು ಅಲ್ಲಿ ತೋನಿ ನೀರು ನಿಂತಿಂದ್ದು ಇರ್ತವ ಅವು ಘಾಟಿ ಬರ್ಬೇಕು ಹಾಗೆ ಅಲ್ಲಿ ಯಾರಿಗಾರ ಕೇಳ್ಬೇಕು ನನ್ನ ಹೆಸ್ರು ಹೇಳಿ ಎಲ್ಲದ ಇವ್ರ ಮನೆ ಅಂತ ಹಂಗೆ ಕೇಳಿ ಡೆಲಿವ್ರಿ ಮಾಡಬೇಕು ಆಯ್ತದಾ ಹಾಂ ಹಾಂ ಹಾಂ ಜಲ್ದಿ ಬರ್ ನೋಡ್ರಾ ಹಾಂ